ನಮ್ಮ ಉದ್ಯೋಗ ಮತ್ತು ಕೆರಿಯರ್ನಲ್ಲಿ ನಾವು ನಾವು ಮೊದಲನೇದಾಗಿ ಒಳ್ಳೆಯ ಒಂದು ಹುದ್ದೆಯಲ್ಲಿ ಇರಬೇಕೆಂದು ಇಷ್ಟ ಪಡು ಇಷ್ಟಪಡ್ತೀವಿ ಜೊತೆಗೆ ಒಳ್ಳೆಯ ಸಂಬಳ ಕೂಡ ಸಿಕ್ಕರೆ ಚೆನ್ನಾಗಿರುತ್ತೆ ನಾವು ಹೇಗೆ ಕೆಲಸ ಮಾಡ್ತೀವಿ ಅದ್ರಿಂದ್ ನಾವು ನಾವು ಮಾಡೋ ಕೆಲಸದಿಂದ ನಮಗೆ ಇನ್ನೂ ಪ್ರೋತ್ಸಾಹ ಸಿಗಬೇಕು ಅಂತ ಬಯಸ್ತೀವಿ ನಾವು ಮಾಡೋ ಕೆಲಸಕ್ಕೆ ತಕ್ಕನಾಗಿ ಸಂಬಳ ಸಿಗಬೇಕು